ನಂದು ಸೆಕೆಂಡ್ ಬಂದು ನೆಗೆಟಿವ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಇಯರ್ ಫೋನ್ ವಿವೋ ಮೊಬೈಲ್ ಇಯರ್ ಫೋನ್ ಇದು ಕಿವಿಗೆ ಹಾಕ್ಕೊಂಡ್ರೆ ಕಿವಿ ನೋವು ಬರುತ್ತೆ ಚಾರ್ಜಿಂಗ್ ಕ್ಯಪಾಸಿಟಿ ತುಂಬ ಕಡಿಮೆ ಇದೆ ತುಂಬ ಕಂಫರ್ಟಬಲ್ ಯೂಸ್ ಮಾಡೋಕ್ಕಾಗಲ್ಲ ವಯರ್ಲೆಸ್ಸು ಇನ್ನ ಸ್ಪೀಕರ್ಸಾದರೆ ಒಂದರಲ್ಲಿ ಕೇಳ್ಸಿದ್ರೆ ಇನ್ನೊಂದು ಸರ್ಯಾಗಿ ಕೇಳಿಸಲ್ಲ ಆಫರಿದೆ ಆಫರಿದೆ ಅಂಥೇಳ್ಬಿಟ್ಟು ತಗೊಂಡ್ಬಿಟ್ಟು ತುಂಬ ಯೂಸ್ ಮಾಡೋದಕ್ಕೆ ಹಿಂಸೆ ಆಗ್ತಿದೆ ಕಿವಿಗೆ ಹಾಕ್ಕೊಂಡ್ರೆ ಕಿವಿ ಒಂದು ಕಡೆನೇ ಪೇಯ್ನ್ ಬರುತ್ತೆ ಇದು ಅಂದರೆ ಕಿವಿಯಲ್ಲಿ ಸರಿಯಾಗಿ ಕೂರಲ್ಲ ಇನ್ನು ಸ್ಪೀಕರ್ಸ್ ಆದರೆ ಸೌಂಡು ಕಂಫರ್ಟಬಲೇ ಇಲ್ಲ ಇದ್ರಲ್ಲಿ ಕೇಳ್ಬೇಕೆಂದ್ರೆನೇ ಒಂಥರಾ ಕಿರಿ ಕಿರಿ ಕಲರ್ರು ಅಷ್ಟೆ ಕಲರ್ ಎಲ್ಲ ಶೇಡಾಗೋಗಿದೆ ವೈರ್ಸ್ ಎಲ್ಲ ಲೋಕಲ್ ವೈರ್ಗಳು ಇನ್ನು ಒಂದು ಕಡೆ ಸ್ಪೀಕರ್ ವೈರು ಕಟ್ಟಾಗೋಗಿದೆ ಅನ್ಕಂಫರ್ಟಬಲ್ಲು ಇನ್ನೂ ಇದು ಮಾತ್ರ ನೋಡಿ ಆಫರ್ ಬಂದಿದೆ ಅಂಥೇಳ್ಬಿಟ್ಟು ಇಷ್ಟ ಪಟ್ಟು ತಗೊಂಡ್ವಿ ನೋಡಿದ್ರೆ ಇದು ಏನೂ ವರ್ಕಿಂಗ್ ಕಂಡೀಷನಲ್ಲೇ ಇಲ್ಲ ಕಂಪ್ನಿ ಎಲ್ಲೋ ಚೆನ್ನಾಗಿಲ್ಲ ಇದು ಹೌದೌದು ಚೆನ್ನಾಗಿಲ್ಲ ಅಂದರೆ ಚಾರ್ಜಿಗೆ ಎಷ್ಟೊತ್ತು ಹಾಕಿದ್ರುನೂ ನಾಟ್ ಫುಲ್ ಚಾರ್ಜ್ ನಾಟ್ ಫುಲ್ ಚಾರ್ಜ್ ಅಂತಲೇ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ ಮೊಬೈಲ್ ಕನೆಟ್ ಮಾಡಿಕೊಂಡ್ರೆ ತುಂಬ ನಿಧಾನಕ್ಕೆ ಕನೆಕ್ಟಾಗೋದು ತುಂಬ ನಿಧಾನ ಅಂದರೆ ನಿಧಾನ ಇದೂ ಬ್ಲೂತೂದ್ ಆಪ್ಷನು ಆನ್ ಮಾಡಿದ್ರೆ ಫೆಯರ್ ಅಂತ ಬರ್ತಿದೆ ಆದರೂ ಫೇರೇ ಆಗಿರಲ್ಲ ಫೇರೇ ಆಗಿರಲ್ಲ ಕನೆಕ್ಷನ್ನೇ ನಿಧಾನ ಮೇಲೆ ಡಿಸ್ಪ್ಲೇ ಮೇಲೆ ಐಕಾನ್ ಕನೆಕ್ಷನ್ನಾಗಿದೆ ಇಲ್ವಾ ಅಂತ ಕಾಣಿಸೋದೇ ಇಲ್ಲ ಮೊಬೈಲಲ್ಲಿ ಇವು ಇದು ಬ್ಲೂತೂತ್ ಆಪ್ಷನ್ನೂ ತುಂಬ ಸ್ಲೋ ಆಗಿ ವರ್ಕಾಗುತ್ತೆ ಸಾಫ್ಟ್ವೇರ್ ಇದು ತುಂಬ ಯಾವ ತುಂಬ ಫೂರ್ ಸಾಫ್ಟ್ವೇರ್ ಹಾಕವ್ನೆ ಅನ್ಕಂಫರ್ಟಬಲ್ಲು ಯೂಸ್ಲೆಸ್ ಅಂತಲೇ ಹೇಳ್ಬೋದು ಇದನ್ನು